ಹಲವಾರು ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದಾಗಿದೆ ಕನ್ನಡವು ಪ್ರಪಂಚದ ಅತ್ಯಂತ ಹಳೇಯ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಆ ಅದಕ್ಕಾಗಿಯೇ ಅದರೊಂದಿಗೆ ಹಲವಾರು ಆಸಕ್ತಿದಾಯಕವಾದಂಥ ಕಥೆಗಳು ಕವನಗಳು ಕಾದಂಬರಿಗಳು ಮುಂತಾದವುಗಳನ್ನು ಕನ್ನಡ ಭಾಷೆಯಲ್ಲಿ ತುಂಬ ತುಂಬ ಸುಂದರವಾಗಿ ಕವಿಗಳು ಬರೆದಿದ್ದಾರೆ ಮತ್ತು ಕನ್ನಡ ಭಾಷೆಗೆ ಸುಮಾರು ಎಂಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಈ ಕನ್ನಡ ಭಾಷೆಯು ದ್ರಾವಿಡ ಭಾಷೆಯಾಗಿದ್ದು ಕರ್ನಾಟಕದಲ್ಲಿ ಕನ್ನಡಿಗರು ಹೆಚ್ಚಾಗಿ ಮಾತನಾಡುತ್ತಾರೆ ಈ ಭಾಷೆಯು ಭಾರತದಲ್ಲಿನ ಅನೇಕ ಇತರ ಭಾಷೆಗಳ ಮೇಲೆ ಪ್ರಭಾವವನ್ನು ಹೊಂದಿದೆ ಮತ್ತು ಭಾರತೀಯ ಸಂವಿಧಾನದ ಶೆಡ್ಯೂಲ್ ಎಂಟರಲ್ಲಿ ಈ ಕನ್ನಡ ಭಾಷೆಯನ್ನು ಕೂಡ ಸೇರಿಸಲಾಗಿದೆ ಮತ್ತು ನಮ್ಮ ಕನ್ನಡ ಭಾಷೆಯ ವಿಶಿಷ್ಟ ಮತ್ತು ಎಲ್ಲ ಭಾಷೆಗಳ ಎಲ್ಲ ಭಾಷೆಗಳ ರಾಣಿ ಅಂತ ಕೂಡಾ ಈ ಭಾಷೆಯನ್ನ ಹೇಳ್ಬೋದು ಈ ಭಾಷೆ ಬಗ್ಗೆ ಹಲವಾರು ಅದ್ಬುತ ಸಂಗತಿಗಳಿವೆ ಮತ್ತು ಅಪರೂಪದ ಸಂಗತಿಗಳಂತ ಯಾವ್ದು ಯಾವುದಂದ್ರೆ ಕನ್ನಡ ಭಾಷೆ ಅನ್ನೋದು ಅತ್ಯಂತ ಹಳೇಯ ಭಾಷೆಗಳಲ್ಲಿ ಒಂದು ಪಂಚ ದ್ರಾವಿಡಗಳಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದಾಗಿದೆ ಆ ಕ್ರಿಸ್ತ ಶಕ ಆರನೇ ಶತಮಾನದಲ್ಲಿ ಮತ್ತು ಒಂಬತ್ತನೇ ಶತಮಾನದಲ್ಲಿ ಅವಾಗ ಆಳ್ವಿಕೆ ಮಾಡಿದಂಥ ಹಲವಾರು ರಾಜರು ಈ ಕನ್ನಡ ಭಾಷೆ ಬಗ್ಗೆ ತುಂಬ ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾರೆ ಮತ್ತು ನಮ್ಮ ಕನ್ನಡದಲ್ಲಿ ಸಂರಕ್ಷಣೆ ಮಾಡಲ್ಪಟ್ಟ ಅತ್ಯಂತ ಹಳೆಯ ಹಸ್ತಪ್ರತಿಯೊಂದು ಅಂತ ಅಂದರೆ ಜೈನ ಭಂಡಾರ ಇದು ಮೂಡಬಿದಿರೆ ತಾಳೆ ಎಲೆಯ ಹಸ್ತಪ್ರತಿ ಕನ್ನಡವು ಮತ್ತು ಕನ್ನಡದಲ್ಲಿ ಆಹ ಕನ್ನಡವು ಹತ್ತು ಸ್ವರಗಳನ್ನು ಹೊಂದಿದ್ದು ಮತ್ತು ಕನ್ನಡದ ಪ್ರತಿಯೊಂದು ಪದ ಕೂಡ ಸ್ವರದೊಂದಿಗೆ ಹೇಗೆ ಕೊನೆಯಾಗುತ್ತದೆ ಅನ್ನೋದು ಒಂದು ಆಶ್ಚರ್ಯದಾಯಕವಾಗಿದೆ ಇದು ಭಾಷೆ ಬಗ್ಗೆ ಅತ್ಯಂತ ವಿಶಿಷ್ಟವಾದ ಸಂಗತಿಯನ್ನು ಅಂತ ಅನಿಸುತ್ತೆ ಕನ್ನಡದಲ್ಲಿ ಸಾಹಿತ್ಯ ಮತ್ತು ದಿಗ್ಗಜರು ಹೇಳೋವನ್ ಹೇಳೋ ರೀತಿ ಸಂಸ್ಕೃತವು ಈ ಭಾಷೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರುತ್ತೆ ಪ್ರಭಾವನ್ನು ಬೀರುತ್ತೆ ಅಂತ ಹೇಳ್ಬೋದು ಈ ದ್ರಾವಿಡ ಭಾಷೆಯ ಮೇಲೆ ಪ್ರಭಾವ ಬೀರಲು ಇತರ ಭಾಷೆಗಳಲ್ಲಿ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಭಾಷೆಯೂ ಕೂಡ ಒಂದಾಗಿದೆ ಮತ್ತು ಕನ್ನಡವು ಪ್ರಪಂಚದ ಅತ್ಯಂತ ತಾರ್ಕಿಕ ಮತ್ತು ವೈಜ್ಞಾನಿಕ ಭಾಷೆಯಾಗಿದೆ ಕನ್ನಡವು ಸಂಸ್ಕೃತವನ್ನು ಆಧರಿಸಿದೆ ಮತ್ತು ಅದು ಹೆಚ್ಚು ಪ್ರಭಾವಿತವಾಗಿದೆ ಇದು ಅತ್ಯಂತ ಅಸಾಮಾನ್ಯ ವ್ಯಾಕರಣವನ್ನು ಹೊಂದಿದೆ ಮತ್ತು ಅನುಸರಿಸಲು ಮತ್ತು ಕಲಿಯಲು ಸುಲಭವಾಗಿದೆ ಅಂದರೆ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡೋದಕ್ಕೆ ಅದು ಕಷ್ಟಕರ ಅಂತ ಅನ್ಸೋಲ್ಲ ಯಾವುದೇ ರಾಜ್ಯದವರಾಗಲೀ ಮತ್ತು ದೇಶದವರಾಗಲೀ ನಮ್ಮ ಕರ್ನಾಟಕಕ್ಕೆ ಬಂದಮೇಲೆ ಕನ್ನಡ ಭಾಷೆನ ಕಲಿಯೋದು ತುಂಬ ಸುಲಭ ಅಂತ ಅನಿಸುತ್ತೆ ಅವರಿಗೆ ಯಾವುದೇ ರೀತಿ ಕಷ್ಟ ಅಂತ ಅನ್ಸೋಲ್ಲ ನಾವು ಬೇರೆ ಭಾಷೆ ಮಾತಾಡೋಕೆ ಹೋದಾಗ ನಮಗೆ ತುಂಬ ಸಮಯ ತಗೊಳುತ್ತೆ ಬೇರೆ ಭಾಷೆ ಮಾತನಾಡೋದಕ್ಕೆ ಹೋದಾಗ ಆದರೆ ಕನ್ನಡ ಭಾಷೆನ ಬೇರೆಯವರು ಬೇರೆ ರಾಜ್ಯದವರು ಅಥ್ವಾ ಬೆ ಹೊರ್ಗಡೆಯಿಂದ ಬಂದಂಥವರು ಆ ಭಾಷೆನ ಬೇಗ ಸುಲಭವಾಗಿ ಕಲ್ತುಬಿಡ್ತಾರೆ ಹಾಗೆ ಇತ್ತೀಚೆಗೆ ಕನ್ನಡ ಇತ್ತೀಚಿಗೆ ನನಗೆ ಅನ್ಸಿರೋ ಹಾಗೆ ಕನ್ನಡನ ಎಲ್ಲ ಕಡೆಯೂ ಬೆಳೆಸಬೇಕು ಬಳಸೋದ್ರಿಂದ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಎಲ್ಲ ಕಡೆಯೂ ಈ ಬ್ಯಾಂಕಲ್ಲಿ ಇರ್ಬೋದು ಮತ್ತು ಆಸ್ಪತ್ರೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಕನ್ನಡ ಭಾಷೆನ ಹೆಚ್ಚಾಗಿ ಬಳಸೋದ್ರಿಂದ ಕನ್ನಡ ಬೆಳೆಯುತ್ತೆ ಮತ್ತು ಅದು ನಾಶ ಆಗೋಲ್ಲ ಅಂತ ಹೇಳಿದ್ದಾರೆ ಅದು ಒಳ್ಳೇದೆ ಅವು ಮತ್ತು ಸ್ಕೂಲುಗಳಲ್ಲಿ ಪಠ್ಯಕ್ರಮಗಳಲ್ಲೂ ಕೂಡ ಕನ್ನಡನ ಇಟ್ಟರೆ ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಪಠ್ಯಕ್ರಮಗಳನ್ನು ಮಾಡಿದಾಗ ಕನ್ನಡ ಭಾಷೆ ಅದು ಹಾಗೇ ಇರುತ್ತೆ ಅಂದರೆ ನಾಶ ಆಗೋಲ್ಲ ಉಳಿಯುತ್ತೆ ಮತ್ತು ನಮ್ಮ ಕನ್ನಡಾನ ಉಳಿಸೋದು ಬೆಳೆಸೋದು ಎಲ್ಲ ನಮ್ಮ ಕರ್ನಾಟಕದವ್ರ ಕೈಯಲ್ಲಿದೆ ಹೆಚ್ಚು ಹೆಚ್ಚು ಕನ್ನಡ ಭಾಷೆನು ಮಾತಾಡಿದಾಗ ಆ ಭಾಷೆ ನಾಶ ಆಗೋಲ್ಲ ಉಳಿಯುತ್ತೆ ಅನ್ನೋದು ನನ್ನ ಅನಿಸಿಕೆ